ನಾನು ವರ್ಲ್ಡ್ ಅತ್ಲೆಟಿಕ್ ಮ್ಯಾರತಾನ್ನಲ್ಲಿ ಆ ಸ್ಪರ್ಧೇಲಿ ಭಾಗವಹ್ಸಿದೀನಿ ಅದರಲ್ಲಿ ನಾನು ಮ್ಯಾರತಾನ್ ಓಡಿದೀನಿ ಎಷ್ಟು ಅಂದರೆ ಏಳು ಕಿಲೋಮೀಟರು ಮೂವತ್ತೈದು ನಿಮ್ಷದಲ್ಲಿ ನಾನು ಅದನ್ನ ಮುಗ್ಸಿದ್ದೀನಿ ಅದರಿಂದ ನಾನು ಗೆದ್ದಿದ್ದೀನಿ ಕೂಡ ಫಸ್ಟ್ ಪ್ರೈಝ್ ನನಗೇ ಬಂದಿದೆ ಅದು ಹೇಗೆ ಅದು ನಾನು ಪ್ರೈಝುನ್ನ ಪಡೆಯೋದಕ್ಕೆ ಹೇಗೆ ನಾನು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ ನಾನು ಸುಮಾರು ಎರಡು ವರ್ಷದಿಂದ ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ ಡೈಲಿ ಅದರಿಂದ ನನಗೆ ಅದು ನಾನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ನನಗೆ ತುಂಬಾ ಖುಷಿಯಿದೆ ಹೆಮ್ಮೆಯ ಒಂದು ನನ್ನ ಮೇಲೆ ನನ್ಗೇ ಒಂದು ಹೆಮ್ಮೆಯ ಅನ್ನಿಸುತ್ತೆ ಇದರಿಂದ ಒಂದು ಸಕ್ಸಸ್ ಸಿಕ್ಕಿದೆ ಅನ್ನೋ ಒಂದು ತುಂಬಾ ಖುಷಿಯಿದೆ ಆದ್ದರಿಂದ ನನಗೆ ರನ್ನಿಂಗ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಏನೂ ಅನ್ನಿಸಿಲ್ಲ ಆದ್ದರಿಂದ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಬೋದು ಹಾಗಾಗ್ಬಿಟ್ಟು ನಾನೂ ಒಂದು ಪ್ರಯತ್ನ ಮಾಡಿದ್ದೀನಿ ಅದರಿಂದ ನಾನು ಗೆದ್ದಿದ್ದೀನಿ ಕೂಡ ಈಗ ನನ್ಗೆ ತುಂಬಾ ಖುಷಿಯಿದೆ